ಹತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಎಂಟು ಲಕ್ಷದ ನಲವತ್ತೈದು ಸಾವಿರದ ಐನೂರ ಐವತ್ತೈದು ಹದಿನೆಂಟು ಸಾವಿರದ ಐನೂರ ಮೂವತ್ತೈದು ಆರು ಲಕ್ಷದ ಇಪ್ಪತ್ತೈದು ಸಾವಿರದ ಏಳುನೂರ ನಾಲ್ಕು ಇಪ್ಪತ್ತೈದು ಸಾವಿರದ ಆರುನೂರ ಅರವತ್ತೈದು